ರೈತರಿಗೆ ಅತೀ ಹೆಚ್ಚು ಕ ಅವರು ಬೆಳೆದಿರ್ತಕ್ಕಂತಹ ಬೆಳೆಗೆ ಅತೀ ಹೆಚ್ಚು ಬೆಲೆ ಸಿಗ್ತಾಯಿಲ್ಲ ಆದ ಕಾರಣ ಅವ್ರೇನು ಮಾಡ್ತಯಿದ್ದಾರೆ ಆತ್ಮಹತ್ಯೆ ಮಾಡ್ಕೋಳ್ತಾ ಇದ್ದಾರೆ ವಿಷ ಕುಡಿತಾ ಇದ್ದಾರೆ ಆ ಕಾರಣಕ್ಕೆ ರೈತರಿಗೆ ಅವ್ರು ಬೆಳೆದಂಥ ಬೆಳೆಗೆ ಪರಿಹಾರ ಸಿಗ್ತಾಯಿಲ್ಲ ಆಮೇಲೆ ಅವರು ಯಾವುದನ್ನು ಟೈಮ್ಗೆ ಯಾವ್ದು ಬೆಳೀಬೇಕು ಯಾವ್ದನ್ನ ಹಾಕಿದ್ರೆ ಬೆಳೆ ಬರುತ್ತೆ ಚೆನ್ನಾಗಿ ಫಸ್ಲು ಇಡೀ ಈ ಬೆಳೆಗೆ ಈ ಥರ ಹಾಕಿದ್ರೆ ಈ ಟೈಮ್ಗೆ ಈ ಥರ ಹಾಕಿದ್ರೆ ಅದ್ರ ಬಗ್ಗೆ ಕರೆಕ್ಟಾಗಿ ಹೇಳೋಂತಹ ಮಾಹಿತಿ ಕೇಂದ್ರಗಳು ಸಿಗ್ತಾಯಿಲ್ಲ ಆ ಕಾರಣಕ್ಕೆ ರೈತ್ರು ಏನು ಮಾಡ್ತಾಯಿದ್ದಾರೆ ಏನು ಹಾಕ್ಬೇಕು ಏನೋ ಹಾಕ್ತಾಯಿದ್ದಾರೆ ಅವಿಗೆ ಕರೆಕ್ಟಾದ ಬೆಂಬಲ ಬೆಲೆ ಸಿಗೋಲ್ಲ ಯಾವುದೇ ರೀತಿಯಾದ ಗೈಡೆನ್ಸಿಲ್ಲ ಆ ಕಾರಣಕ್ಕೆ ಅವ್ರೇನು ಮಾಡ್ತಾರೆ ಏನೋ ಹಾಕ್ಕೊಂಡು ಅದ್ರಿಂದ ಲಾಸಾಗಿ ವಿಷ ಕುಡಿಯೋದು ಇಲ್ಲ ನೇಣು ಹಾಕ್ಕೋಳ್ಳೋದು ಇಲ್ಲ ಯಾವದಾದ್ರು ಕೆರೆ ಕಟ್ಟೆಗೆ ಬೀಳೋದು ಈ ಥರ ಮಾಡ್ತಾಯಿದ್ದಾರೆ ಆ ಕಾರಣಕ್ಕೇನು ಮಾಡ್ತಾಯಿದ್ದಾರೆ ಒಂದೊಂದು ಕ್ಷೇತ್ರಗಳಲ್ಲಿ ಒಂದೊಂದು ತಾಲ್ಲೂಕು ಒಂದೊಂದು ಗ್ರಾಮ ವ್ಯಾಪ್ತಿಯಲ್ಲಿ ಒಂದೊಂದು ರೈತರ ಕೇಂದ್ರ ರೈತರ ಸಂಪರ್ಕ ಕೇಂದ್ರ ಅಂತ ಓಪನ್ ಮಾಡಿದ್ದಾರೆ ಅದನ್ನು ನೀವು ಹೋಗಿ ಅಲ್ಲಿ ಇರೋಂತಹ ರೈತರ ಕೇಂದ್ರ ರೈತರ ಸಮಾಲೋಚನೆ ಕೇಂದ್ರದಲ್ಲಿ ಅವ್ರ ಬಗ್ಗೆ ನೋಡಿ ಇವಾಗ ಏನು ಮಾಡಬೇಕು ಯಾವ ಮಣ್ಣು ಈ ಸಲ ನಾನು ಈ ಥರ ಬೆಳೆ ಹಾಕ್ತಾಯಿದ್ದೀನಿ ಅದ್ರಿಂದ ಯಾವ್ಥರ ಬೆಳೆ ತೆಕ್ಕೊಬೋದು ಏನು ಹಾಕ್ಬೇಕು ಯಾವ ಟೈಮ್ಗೇನು ಹಾಕಿದ್ರೆ ಯಾವ ಬೆಳೆ ಕೈ ಗೂಡ್ತದೆ ಅದಕ್ಕೆ ಯಾವ್ಥರ ಕ್ರಿಮಿನಾಶಕಗಳ್ನ ಕೀಟನಾಶಕಗಳ್ನ ಸಿಂಪಡಣೆ ಮಾಡಬೇಕು ಅಂತ ಅಕ್ಕಪಕ್ಕ ಒಂದು ಗ್ರಾಮದಲ್ಲಿ ಒಂದು ತಾಲ್ಲೂಕು ಮಟ್ಟದಲ್ಲಿ ಆರೋಗ್ಯ ರೈತರ ಸಹಾಯ ಕೇಂದ್ರ ಅಂತ ಇರ್ತದೆ ಅಲ್ಲೋಗಿ ಕೇಳಿದ್ರೆ ಅವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನೋಡಪ್ಪ ಈಗ ನೀನು ಈ ಮಣ್ಣೇನಿದೆ ಆ ಮಣ್ಣನ್ನು ಟೆಶ್ಟ್ ಮಾಡಿ ಈ ಮಣ್ಣಿಗೆ ಈ ಥರ ಬೆಳೆ ಹಾಕಿದ್ರೆ ನೀನು ಅತಿ ಹೆಚ್ಚು ಫಲವತ್ತತೆ ಪಡಿಬೋದು ಒಳ್ಳೆ ಇಳುವರಿ ಸಿಗುತ್ತೆ ಈ ಥರ ಗಿಡ ನಾಶಕಗಳನ್ನ ಸಿಂಪಡಣೆ ಮಾಡು ಅದ್ರ ತಕ್ಕದಾಗಿ ಬೆಳೆ ಬರುತ್ತೆ ಅದನ್ನು ತೊಗೊಂಡೋಗಿ ತಾಲ್ಲೂಕು ಪಂಚಾಯಿತಿ ತಾಲ್ಲೂಕು ಮಟ್ಟದಲ್ಲಿ ಎಲ್ಲಾರು ಇರೊಂತಹ ಕೇಂದ್ರ ಮಟ್ಟದಲ್ಲಿ ರೈತರ ಮಾರುಕಟ್ಟೆಯಲ್ಲಿ ಮಾರಿದ್ರೆ ಒಳ್ಳೆ ಬೆಲೆ ಸಿಗುತ್ತೆ ಅಂತ ಅವರು ಹೇಳ್ತಾರೆ ಏನು ಮಾಡಬೇಕು ಅಂತ ಅದ್ರಿಂದ ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಬೋದು ಅತಿ ಹೆಚ್ಚು ಇದೇ ರೈತರಿಗೆ ಅನುಕೂಲ ಆಗ್ತಾ ಅನಾನುಕೂಲ ಆಗೋಂಥದ್ದು ಇದೇನೆ ಏನೆಂದ್ರೆ ಅವರು ಬೆಳೆದಂತಹ ಕಷ್ಟಪಟ್ಟು ಬೆಳೆದಂಥ ಬೆಳೆಗೆ ಪರಿಹಾರವಾಗಿ ಬೆಲೆ ಸಿಗ್ತಾಯಿಲ್ಲ ಆವಾಗೇನು ಮಾಡ್ತಾಯಿದ್ದಾನೆ ರೈತ ಅವನತ್ರ ಇರೋ ಹತ್ತು ಸಾವಿರನ ಖರ್ಚು ಮಾಡಿ ಬೆಳೆಯ ಮಾಡಿದ್ರೆ ಅದಕ್ಕೆ ಕರೆಕ್ಟಾಗಿ ಬೆಲೆ ಸಿಕ್ಕಿಲ್ಲ ಅಂದಾಗ ಏನು ಮಾಡ್ತಾನೆ ಅದಕ್ಕೆ ಮೇಲೆ ಆಸಕ್ತಿ ತೋರ್ಸೋದಿಲ್ಲ ಈ ಥರ ರೈತ್ರು ನಶಿಸಿ ಹೋಗ್ತಾ ಇರೋದ್ರಿಂದ ನಮ್ಗೆ ಏನಾಗುತ್ತೆ ತಿನ್ನೋಕ್ಕೆ ಅನ್ನ ಸಿಗೋಲ್ಲ ಎಷ್ಟೇ ದುಡ್ಡಿದ್ರೂ ಅನ್ನವೇ ತಿನ್ಬೇಕು ದುಡ್ಡು ತಿನ್ನೋಕ್ಕಾಗೋಲ್ಲ ಮಣ್ಣು ತಿನ್ನೋಕ್ಕಾಗೋಲ್ಲ ರೈತರನ್ನು ಪ್ರೋತ್ಸಾಹ ಮಾಡಬೇಕು ರೈತರಿಗೆ ಉತ್ತಮವಾದ ಬೆಲೆ ಕೊಡಬೇಕು ರೈತರನ್ನು ಗುರ್ಸ್ಬೇಕು ಇವಾಗ ಕಾವೇರಿ ನೀರು ಎಷ್ಟು ವಿವಾದವಾಗಿದೆ ಅಂದರೆ ರೈತ್ರು ಈ ಮಂಡ್ಯ ಮೈಸೂರು ಭಾಗಕ್ಕೆ ಕಾವೇರಿ ನೀರು ಎಷ್ಟು ಮುಖ್ಯ ಅಂದರೆ ಅದ್ರ ಜೀವನಾಡಿ ಅದ್ರಿಂದಲೇ ಅವರು ಭತ್ತ ಬೆಳಿಯೋಕ್ಕೆ ಅನುಕೂಲವಾಗಿದೆ ಅವ್ರಿಗೆ ನೀರಿನ ಸೌಲಭ್ಯ ಕೊಡ್ತಾಯಿಲ್ಲ ನೀರಿನ ಸೌಲಭ್ಯ ಕೊಡದೇ ಇದ್ದಾಗ ಏನ್ಮಾಡ್ತಾನೆ ರೈತ ಬೇರೆ ಬೇರೆ ಕಡೆಗೆ ಮಾರು ಹೋಗ್ತಾನೆ ಅಲ್ಲಿ ಏನೂ ಸಿಗೋಲ್ಲ ಅಲ್ಲಿ ಕಂಪ್ನೀಸು ಅದು ಇದು ಅಂತ ಹೋಗಿ ಏನೋ ಮಾಡೋಕ್ಕೋಗಿ ಅಲ್ಲಿ ಐದ್ರಿಂದ ಹತ್ತು ಸಾವಿರ ಇಪ್ಪತ್ತು ಸಾವಿರ ಏನಕ್ಕೂ ಸಿಗೋಲ್ಲ ಅದೇ ಅವ್ರಿಗೆ ಒಳ್ಳೆ ನೀರು ಕೊಟ್ಟು ಅವ್ರಿಗೆ ಒಳ್ಳೇ ಈ ಥರ ಮಾಡಿದ್ರೆ ಈ ಥರ ಬೆಳೆ ಸಿಗುತ್ತೆ ಅದ್ರಿಂದಾಗಿ ಹೆಚ್ಚಿನ ಲಾಭ ಬರುತ್ತೆ ಅಂತ ಹೇಳೋದ್ರಿಂದ ರೈತರು ಆತ್ಮಹತ್ಯೆ ಮಾಡ್ಕೊಳೋದನ್ನ ತಪ್ಪಿಸ್ಬೋದು ಅಲ್ಲಲ್ಲಿ ಒಂದು ಗ್ರಾಮದಲ್ಲಿ ಒಂದು ಪಂಚಾಯಿತಿ ಮಟ್ಟದಲ್ಲಿ ಒಂದು ರೈತರ ಸಹಾಯ ಕೇಂದ್ರ ಅಂತ ಮಾಡಬೇಕು ಆ ಥರ ಮಾಡಬೇಕು ಅತೀ ಹೆಚ್ಚು ಮಾಡೋದ್ರಿಂದ ಅನುಕೂಲ ಆಗುತ್ತೆ ಹಾಗೂ ಇವಾಗ ಅಲ್ಲಿ ಟಿವಿಗಳಲ್ಲಿ ಯಾವ್ದೋ ಒಂದು ವಾಹಿನಿ ಮುಖಾಂತರ ರೈತರ ಮಿತ್ರ ಅನ್ನದಾತ ಅಂತ ಕಾರ್ಯಕ್ರಮ ನಡೀತಾ ಇದೆ ಅದು ತುಂಬ ಒಳ್ಳೆ ಚೆನ್ನಾಗಿದೆ ಅದನ್ನು ನೋಡಿ ಅದನ್ನು ಅರ್ಧ ಗಂಟೆ ಒನ್ ಅವರ್ ಏನೋ ಬತ್ತದೆ ಅದನ್ನು ನೋಡೋದ್ರಿಂದ ಒಳ್ಳೇದು ಏಕೆಂದ್ರೆ ಆರೋಗ್ಯ ಮಿತ್ರ ಅನ್ನದಾತ ಅನ್ನೋದ್ರಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಡ್ತಾಯಿದ್ದಾರೆ ಒಳ್ಳೊಳ್ಳೇ ಯಾರಿರ್ತಾರೆ ಎಲ್ಲ ಈ ಅದೂ ಇದಕ್ಕೆ ಸಂಬಂಧಪಟ್ಟಿದ್ದಂತಹ ಅಬ್ಜಿಕ್ ಅಗ್ಲಿಕಲ್ಚರ್ಗೆ ಯಾವ್ಥರ ನೀವು ಬೆಳೆದ್ರೆ ಯಾವ್ಥರ ಆಗುತ್ತೆ ಈ ಥರ ಕೋಳಿ ಸಾಗಾಣಿಕೆ ಮಾಡೋದ್ರಿಂದ ಯಾಥರ ಆಗುತ್ತೆ ಕುರಿ ಸಾಗಾಣಿಕೆ ಮಾಡೋದ್ರಿಂದ ಯಾಥರ ಆಗುತ್ತೆ ಮೇಕೆ ಸಾಗಣೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಅದರಲ್ಲಿ ಅದನ್ನು ನೀವು ನೋಡೋದ್ರಿಂದ ನಿಮಗೂ ಸ್ವಲ್ಪ ಅನುಕೂಲ ಆಗುತ್ತೆ ಸುಮ್ನೆ ಏನೂ ಮಾಡ್ದೆ ನಾನು ಏನೂ ಹಾಕ್ದೇ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಇದು ಮಾಡ್ಕೊಳ್ಳೋ ಬದಲು ಆ ಥರ ಕಾರ್ಯಕ್ರಮಗಳು ನೋಡೋದ್ರಿಂದ ನಿಮ್ಗೆ ಅನುಕೂಲ ಆಗುತ್ತೆ ಇಲ್ಲ ಆ ಥರ ರೈತರನ್ನ ಸಂಪರ್ಕ ಮಾಡಬೇಕು ಆದ್ರಿಂದ ಅತೀ ಹೆಚ್ಚು ನಿಮಗೆ ಅನುಕೂಲ ಆಗುತ್ತೆ ಆವಾಗ ಯಾವುದೇ ರೀತಿ ಇವಾಗ ನೀವು ಐದು ಸಾವಿರ ಹಾಕ್ತಾಯಿದ್ದೀರಿ ಅಂದರೆ ನಿಮ್ಗೆ ಕನಿಷ್ಟ ಒಂದು ಐದು ಸಾವಿರ ಬರಬೇಕು ಲಾಭ ಬಂದಿಲ್ಲ ಅಂದರೂ ಅಸ್ಲು ಬರಬೇಕು ಆ ಥರ ಬೆಳೆ ಬೆಳೀಬೇಕೆಂದ್ರೆ ರೈತರ ಮಿತ್ರ ಅನ್ನದಾತ ಈ ಕಾರ್ಯಕ್ರಮಗಳ್ನ ನೋಡಿ